ನನಗೆ ಮೊದಲು ಈ ಅಕ್ಷರ ಅನ್ನೋದು ಬರ್ತಾನೆ ಇರಲಿಲ್ಲ ಅಕ್ಷರ ಕನ್ನಡ ಅಕ್ಷರ ಅಂದರೆ ನಂಗೆ ಸರಿ ಬರ್ತಾ ಇರಲಿಲ್ಲ ಆಮೇಲೆ ನಮ್ಮ ಟೀಚರ್ ಒಬ್ಬರು ಬೋರ್ಡ್ ಮೇಲೆ ಬರೀತಾ ಹಿಂಗೆ ಇಷ್ಟಿಷ್ಟು ಲೇನಿಗೆ ಈ ಹಿಂಗಿಂಗೆ ಬರಿಬೇಕು ಅಂತ ಅಕ್ಷರ ಹಿಂಗೆ ಹೀಗೆ ಕೂಡಿಸಿ ಬರಿ ಅಂತ ಹೇಳ್ಕೊಟ್ರು ಆವಾಗ ನಾನು ಕನ್ನಡ ಅಕ್ಷರ ಬರ್ಯೋದನ್ನು ಕಲಿತೆ ಮತ್ತು ನನಗೆ ಇಂಗ್ಲೀಷು ಹ್ಯಾಂಡ್ರೈಟಿಂಗ್ ಅಷ್ಟು ನೀಟಾಗಿ ಇರ್ತಿರಲಿಲ್ಲ ನನ್ನ ಹ್ಯಾಂಡ್ರೈಟಿಂಗ್ ಬರೆದ್ರೆ ಅದು ಅರ್ಥವೇ ಆಗ್ತಿರಲಿಲ್ಲ ಹಾಗೆಯೇ ಮೊದಲು ಸರಿಯೇ ಇರ್ತಿರಲಿಲ್ಲ ನನ್ನದು ಅಕ್ಷರ ನಾನು ಆವಾಗ ತುಂಬ ಬೈಸ್ಕೋತಿದ್ದೆ ಟೀಚರ್ ಕೈಲಿ ಹೊಡೆಸ್ಕೊಳ್ತಿದ್ದೆ ಮತ್ತೆ ಆಮೇಲೆ ಅವ್ರು ಹೇಗೆ ಬರಿಬೇಕು ಅಂತ ಕರ್ಷಿವ್ ಲೆಟರೆಲ್ಲ ಹೇಳ್ಕೊಡೋವ್ರು ಇಂಥ ಇವು ಫೋರ್ ಲೇನ್ ಎಕ್ಸೈಸಲ್ಲಿ ಈ ಥರ ಬರೆದು ಇಷ್ಟು ಬರಿಬೇಕು ಈ ಥರ ಬರಿಬೇಕು ಅಂತ ಹೇಳಿ ನನಗೆ ಅವ್ರು ಹೇಳ್ಕೊಡವ್ರು ಆದ್ದರಿಂದ ನಾನು ಕರ್ಸಿವ್ ಲೆಟ್ರು ಬರೆಯೋದು ನ ಬರವಣಿಗೆಯನ್ನು ನಾನು ತಿದ್ದಿಕೊಂಡೆ ಬರವಣಿಗೆ ನಾನು ತಿದ್ದಿಕೊಂಡು ಈಗ ನಾನು ನನ್ನ ಫ್ರೆಂಡ್ ಮೊದಲು ಬೇರೆ ಥರ ಬರಿತಿದ್ದೆ ನನ್ನ ಫ್ರೆಂಡ್ ಒಬ್ಬ ಕರ್ಸಿವ್ ಲೆಟರ್ ಬರಿತಾ ಇದ್ದ ಅವನನ್ನ ನಾನು ನೋಡಿದೆ ನಾನು ಇದ್ನ್ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ನೋಡಿ ನಾನು ಟ್ರೈ ಮಾಡಿದೆ ನಾನು ಟ್ರೈ ಮಾಡಿದ್ದೆ ಒಂದು ದಿನ ಟ್ರೈ ಮಾಡಿದೆ ಬರಲಿಲ್ಲ ಹಾಗಂತ ನಾ ಬಿಡ್ಲೇ ಇಲ್ಲ ಆಮೇಲೆ ಪದೇ ಪದೇ ಟ್ರೈ ಮಾಡ್ತಾ ಹೋದೆ ಇವಾಗ ಅವ್ನಿಗಿಂತ ನಾನು ಚೆನ್ನಾಗಿ ಕರ್ಸಿವ್ ಲೆಟ್ರ್ ನಾನು ಬರಿತೀನಿ ಹಾಗಾಗಿ ಆ ಇಂಗ್ಲೀಷು ಅಕ್ಷರ ಅನ್ನೋದು ನಾವು ತುಂಬ ಆವಾಗ ಭಾರಿ ಅಷ್ಟು ಬರಿತಾ ಇರಲಿಲ್ಲ ಓದ್ತಾ ಇರಲಿಲ್ಲ ಹಂಗಾಗಿ ಆವಾಗ ನಮಗೆನು ಬರಿಲಿಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ತುಂಬ ಜನನ್ನ ನೋಡಿದೆ ನಮ್ಮ ಅಕ್ಕ ಒಬ್ಬ ನಮ್ಮಕ್ಕನ ಹ್ಯಾಂಡ್ರೆಟಿಂಗ್ ತುಂಬ ಚೆನ್ನಾಗಿರ್ತಿತ್ತು ಅವ್ಳನ್ನ ನೋಡಿ ನಾನು ಇವ್ಳು ಬರ್ಯಂಗೆ ನನ್ಗೆ ಯಾಕೆ ಬ ಬರಿಬಾರದು ಇವಳಲ್ಲಿ ಇರೋ ಸ್ಕಿಲ್ ಯಾಕೆ ನಾನು ಕಲಿಬಾರದು ಅನ್ನೋದೊಂದು ನನಗೊಂದು ಹುಮ್ಮಸ್ಸು ಬಂತು ಆವಾಗಿಂದ ನಾನು ನೋಡಿದೆ ನಾನು ಯಾಕೆ ಟ್ರೈ ಮಾಡಬಾರ್ದು ನಾನು ಟ್ರೈ ಮಾಡಿ ಇನ್ನೂ ಚೆನ್ನಾಗಿ ಇವ್ರಿಗಿಂತ ಚೆನ್ನಾಗಿ ಬರಿತೀನಿ ಅನ್ನೋದು ನನಗೆ ಮೈಂಡಲ್ಲಿ ಸೆಟ್ ಆಯಿತು ಹಾಗಾಗಿ ನಾನು ಆಮೇಲೆ ಯೋಚ್ನೆ ಮಾಡಿ ಯೋಚ್ನೆ ಮಾಡಿ ಬರಿತಾ ಹೋದೆ ಆಮೇಲೆ ನನ್ನ ಹ್ಯಾಂಡ್ರೈಟಿಂಗನ್ನು ನಾನು ತಿದ್ಕೊಂಡೆ ಇವಾಗ ನನಗೆ ಎಲ್ಲೇ ನೆಗ ನಮ್ಮ ಟೀಚರ್ ಅದನ್ನು ಈಗ ನಿನ್ನ ಹ್ಯಾಂಡ್ರೈಟಿಂಗ್ ಚೆನ್ನಾಗಿದೆ ನೀನೇ ಬರೆದ್ಕೊಡು ನೀನೇ ಈ ನೇಮ್ಸ್ ಬರ್ದ್ಕೊಡು ನೀನೇ ಈ ಲೀಸ್ಟ್ ಬರೆದ್ಕೊಡು ಅಂದು ನನಗೆ ಕರಿತಾರೆ ಆವಾಗಿಂದ ನಾನು ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಕ್ಕೆ ಈಗೊಂದು ಒಳ್ಳೆಯ ಹ್ಯಾಂಡ್ರೈಟಿಂಗ್ ನನಗೆ ಸೆಟ್ಟಾಗಿದೆ ಹಾಗಾಗಿ ಇವಾಗ ನಾನು ಏನಪ್ಪ ಅಂದರೆ ಈ ಹ್ಯಾಂಡ್ರೈಟಿಂಗನ್ನ ತಿದ್ಕೊ ತಿದ್ಕೊಂಡಿದ್ದೀನಿ ಇನ್ನೂ ನಾನು ಹ್ಯಾಂಡ್ರೈಟಿಂಗು ಇನ್ನು ಚೆನ್ನಾಗಿ ಬರ್ಬೇಕು ಅನ್ನೋದು ನನಿಗೆ ಇದೆ ಇನ್ನೂ ಬೇರೆಯವ್ರನ್ನು ನೋಡಿ ಅಂತ ಅಲ್ಲ ಬೇ ಈಗ ನನಿಗೆ ಹ್ಯಾಂಡ್ರೈಟಿಂಗ್ ಗೊತ್ತು ಈಗ ಅದೇ ಪ್ರಕಾರವೇ ನಾನು ನೋಡಿಕೊಂಡು ನ ಹ್ಯಾಂಡ್ರೈಟಿಂಗ್ ನಾನು ಕಲ್ತೀನಿ ಕಲಿತೀನಿ ಬಿಡಲ್ಲ ಆಗ ಹ್ಯಾಂಡ್ರೈಟಿಂಗಿಂದ ನನಿಗೆ ತುಂಬ ಹೆಲ್ಪ್ ಆಗಿದೆ ಇವಾಗ ಆ ಹ್ಯಾಂಡ್ರೈಟಿಂಗು ನಾನು ಇವಾಗ ಬೇರೆದು ನೋಡಿ ಆವಾಗ ಕಲಿತೆ ಹಾಗೆ ಅಂತ ಆಯಿತು ಇವಾಗ ಬೇರೆವ್ರು ನೋಡಿ ಕಲ್ತಿದ್ದಕ್ಕೆ ನಂದು ಹ್ಯಾಂಡ್ರೈಟಿಂಗನ್ನ ಬದ್ಲಾವಣೆ ಮಾಡ್ಕೊಂಡೆ ಈಗ ಅವ್ರಷ್ಟು ಚೆನ್ನಾಗಿ ಬರ್ದಿದ್ದಕ್ಕೆ ನನಿಗೊಂದು ಮೈಂಡ್ ಸೆಟ್ ಆಯಿತು ಅವ್ರು ನೋಡಿ ನಾನು ಇದೇ ಥರ ಬರಿಬೇಕು ಅನ್ನೋದು ನನಗೂ ಬಂತು ಹಾಗಾಗಿ ನಾನು ಅವ್ರ ಥರವೇ ನಾನು ಬರಿತಾ ಬಂದೆ ಹ್ಯಾಂಡ್ರೈಟಿಂಗೆಲ್ಲ ಇವಾಗ ನೀಟಾಗಿ ಬರಿತೀನಿ ಈಗ ಒಂದು ಈಗ ನನ್ನ ಎಕ್ಸೈಜು ಕೊ ಕೊಟ್ಟರೆ ಅದನ್ನು ನೋಡೋಕೆ ಖುಷಿಯಾಗುತ್ತೆ ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿ ಅಕ್ಷರ ಬರಿತಿಯಾ ಎಷ್ಟು ಚೆನ್ನಾಗಿ ಅಕ್ಷರ ಬರಿತಿಯಾ ಯಾರು ನೋಡಿ ಕಲ್ತಿಯಾ ಯಾರು ಹೇಳ್ಕೊಟ್ರು ಅಂತ ಅಂತಾರೆ ಹಾಗಾಗಿ ನಂಗೆ ಇವಾಗ ಅಂ ಬರವಣಿಗೆಯನ್ನು ನನಿಗೆ ತುಂಬ ಆವಾಗಿಂದಾ ಇತ್ತು ಬಟ್ ಆವಾಗ ಬರವಣಿಗೆ ಬರೆಯೋದಂತ ಇತ್ತು ಬರೀ ಆವಾಗ ಗೀಚ್ತಾ ಇದ್ದೆ ಆವಾಗ ಆ ಥರ ಬರಿಲಿಕ್ಕೆ ಬರ್ತಾ ಇರಲಿಲ್ಲ ಇವಾಗ ಇನ್ನೊಬ್ರನ್ನ ನೋಡಿ ಹಾಗೆ ಹೀಗೆ ಅಂತ ಹೇಳಿ ಈಗ ಚೆಂದ ಬರೆಯದು ಕಲ್ತಿದ್ದೀನಿ